ಹಲೋ ನಾನು ವೇದ ಪ್ರಿಯಾಂಕ ಹೇಗಿದ್ದೀಯ ಚೆನ್ನಾಗಿದ್ದೀಯಾ ಊಟ ಆಯ್ತಾ ಆರಾಮಾಗಿದ್ದೀಯಾ ಏನು ಮಾಡ್ತಿದ್ದೆ ಕೆಲಸ ಓಕೆ ಆರಾಮ ಪಾಪು ಏನು ಮಾಡ್ತಿದೆ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದೀಯಾ ಏನು ಮಾಡಿದ್ದೆ ಬೆಳಿಗ್ಗೆ ತಿಂಡಿ ಓಕೆ ನಾನು ಮೊನ್ನೆ ಸ್ಯಾರಿ ತೊಗೊಂಡೆ ಆನ್ಲೈನಲ್ಲಿ ಮೀಶೋದಲ್ಲಿ ತುಂಬ ಚೆನ್ನಾಗಿತ್ತು ನೀನು ಹೇಳಿದೆ ಅಲ್ವ ಚೆನ್ನಾಗಿರೋಲ್ಲ ನಾನೂ ಬುಕ್ ಮಾಡಿದ್ದೆ ಚೆನ್ನಾಗಿರೋಲ್ಲ ಅಂತ ಬಟ್ ನಾನು ತಗೊಂಡಿದ್ದೆ ಚೆ ಎಷ್ಟು ಚೆಂದಾಗಿತ್ತು ಗೊತ್ತಾ ಹಿಂಗೆ ಬೋಡೆ ಇತ್ತಲ್ಲ ಮೊನ್ನೆ ನಂದು ಅದಕ್ಕೆ ಬುಕ್ ಮಾಡಿದ್ದೆ ದೇವಸ್ಥಾನಕ್ಕೆ ಉಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿತ್ತು ನೋಡು ನೀನೂ ತೊಗೊಳೋಂಗಿದ್ರೆ ತೊಗೊ ಯಾರು ಹೇಳಿದ್ದು ನಿಂಗೆ ಚೆನ್ನಾಗಿರೋಲ್ಲ ಅಂತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾನೂ ಉಟ್ಕೊಂಡೋಗಿದ್ದೆ ನಮ್ಮ ಹಸ್ಬೆಂಡು ಅತ್ತೆ ಮಾವ ಎಲ್ಲ ಎಷ್ಟು ಚೆನ್ನಾ ಚೆನ್ನಾಗಿದೆ ಅಂತ ಹೇಳಿದರು ಗೊತ್ತ ತುಂಬ ಪ್ರೊಡಕ್ಟ್ ಅಂತು ತುಂಬ ಚೆನ್ನಾಗಿದೆ ಇಂತ ಇಲ್ಲ ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಂಗೆ ಗೊತ್ತೆ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಬಟ್ ಯಾರ್ಯಾರೊ ಹೇಳ್ತಿದ್ರು ಚೆನ್ನಾಗಿರೋಲ್ಲ ಅಂತ ಬಟ್ ಚೆನ್ನಾಗಿದೆ ಹಂಗೇನಿಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ಒಂದು ಸ್ಯಾರಿ ನೋಡಿದೆ ಚೆನ್ನಾಗಿತ್ತು ನಾನು ಡೌಟ್ ಮೇಲೆಯೇ ಬುಕ್ ಮಾಡ್ದೆ ಚೆನ್ನಾಗಿರುತ್ತೋ ಇರೋಲ್ವೊ ಅಯ್ಯೊ ಎಲ್ಲರು ಹಿಂಗೆ ಹೇಳ್ತಿದ್ದಾರೆ ಹೆಂಗಿರುತ್ತೊ ಏನೊ ಅಂತ ಬುಕ್ ಮಾಡ್ದೆ ಮೊನ್ನೆ ತಾನೆ ಬಂತು ಉಟ್ಕೊಂಡೆ ಸ ಸಾಫ್ಟಾಗಿ ಸಿಲ್ಕಿ ಆಗಿ ತುಂಬ ಚೆನ್ನಾಗಿದೆ ಕಲ್ಲರು ನನ್ನ ಗಿಸ್ ಸಕ್ಕತ್ತಾಗೈತೆ ನೋಡಿದ್ರೆ ಇನ್ನೊಂದು ಬುಕ್ ಮಾಡೋಣ ಅಂದ್ಕೊಂಡೆ ಮಾಡ್ತೀನಿ ನೆಕ್ಸ್ಟ್ ಹೆಂಗಿದ್ರು ಮದ್ವೆ ಇದೆ ಅಲ್ಲ ನಮ್ಮ ಮಾವ ಮಗಂದು ಇಬ್ರೂ ಸೇರಿ ಒಂದೇ ಥರ ಬುಕ್ ಮಾಡೋಣ ಇಬ್ರೂ ಒಂದೇ ಥರ ಉಟ್ಕೋಳೋಣ ತುಂಬ ಚೆನ್ನಾಗಿದೆ ಸಕ್ಕತ್ತಾಗೈತೆ ಹ್ಞೂ ನನ್ನ ಫ್ರೆಂಡ್ಸ್ಗು ಇದು ಮಾಡ್ದೆ ತುಂಬ ಚೆನ್ನಾಗಿದೆ ಅವರು ಬುಕ್ ಮಾಡ್ತೀನಂತೆ ಹೇಳಿದ್ರು ಕೆ ಚೆನ್ನಾಗಿದೆ ನನ್ನ ಫ್ರೆಂಡು ಬುಕ್ ಮಾಡಿದ್ಳಂತೆ ಚೆನ್ನಾಗಿರಲಿಲ್ಲಂತೆ ಬಟ್ ನಂದು ಚೆನ್ನಾಗಿತ್ತು ಗೊತ್ತಿರಲಿಲ್ಲ ನೀನು ಬುಕ್ ಮಾ ಇಬ್ರೂ ಒಂದೇ ಟೈಮ್ ಬುಕ್ ಮಾಡೋಣ ಮದುವೆ ಇದೆ ಅಲ್ಲ ಹೇಗಿದ್ರು ಬುಕ್ ಮಾಡೋಣ ನಮ್ಮ ಗಂಡನು ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು ಹ್ಞೂ ಚೆನ್ನಾಗಿದೆ ನಿಂಗಂತೂ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಅಂದ್ಕೊಂಡೆ ಹೆಂಗಿದೆ ನನಗೂ ನಿನಗೂ ಒಂದೇ ಟೈಮ್ ಬುಕ್ ಮಾಡೋಣಂತ ವೇದಾ ಸರಿಯಾ ಬುಕ್ ಮಾಡ್ತೀನಿ ಹ್ಞೂ ಇನ್ನೇನು ಮಾಡ್ತಿದ್ದೀಯಾ ಓಕೆ ನಿಜ ಸಕ್ಕತಾಗೈತೆ ಯಾವ ಕಲರ್ ರೆಡ್ ಕಲರ್ ಬುಕ್ ಮಾಡಿದ್ದಿ ಸ್ಯಾರಿ ರೆಡ್ಡಂದ್ರೆ ಡಾರ್ಕ್ ರೆಡ್ಡಲ್ಲ ಡಾರ್ಕಲ್ಲ ಲೈಟ್ ರೆಡ್ಡು ಮತ್ತು ಅದೊಂದು ಬ್ಲಾಕ್ ಕಲರ್ ಬ್ಲೌಝು ಕಾಂಬ್ನೇಶನ್ ಸಕ್ಕತ್ತಾಗಿತ್ತು ಸೂಪರಾಗಿದೆ ಎಲ್ಲರು ನೀನು ಎಲ್ಲಿ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸೂಪರಾಗೈತೆ ನೋಡ್ತಾ ಇದ್ರೆ ಇನ್ನು ಅಯ್ಯೊ ಇನ್ನೊಂದು ಬುಕ್ ಮಾಡಿದ್ರೆ ಚೆಂದಾಗಿರ್ತಿತ್ತು ಅನಿಸ್ತು ಚೆನ್ನಾಗಾಯ್ತು ನೀ ಯಾರು ಹೇಳ್ತಾ ಇದ್ರು ಚೆನ್ನಾಗಿರೋಲ್ವಂತೆ ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೂಪರಾಗಿತ್ತು ಹ್ಞೂ ಅದಕ್ಕೆ ನಿನ್ಗೆ ಹೇಳೋಣ ಅಂತ ನೀನು ಹೇಳ್ದೆ ಅಲ್ವ ಚೆನ್ನಾಗಿರೋಲ್ಲ ಅಂತ ಅದಕ್ಕೆ ನಾ ನಿಂಗೆ ಫೋನ್ ಮಾಡ್ದೆ ಚೆನಾಗಿತ್ತು ಅಂತ ಫೋಟೋಸ್ ಹೆಂಗೆ ಬೇಕೊ ಸೆಂಡ್ ಮಾಡ್ತೀನಿ ಹ್ಞೂ ಸರಿ ಅದಕ್ಕೆ ನೀನು ನಾನು ಒಂದೇ ಟೈಮ್ ಬುಕ್ ಮಾಡೋಣ ಹೆಂಗಿದ್ರೂ ಸೀರೆ ತೊಗೊಳೋಣ ಸೀರೆ ಬೇರೆ ಥರ ಡ್ರೆಸ್ಸು ಮೀಶೋದಲ್ಲಿ ಚೆಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸೀರೆ ಚೆನ್ನಾಗಿರುತ್ತೆ ನಾನು ನೋಡ್ದಲ್ಲಿ ಚೆನ್ನಾಗಿತ್ತು ಅಯ್ಯೊ ಬಂದರೆ ಚೆನ್ನಾಗಿರುತ್ತೊ ಚೆನ್ನಾಗಿರೋಲ್ವೊ ಅಂದ್ಕೊಂಡೆ ಬಟ್ ಚೆನ್ನಾಗಿತ್ತು ಅದಕ್ಕೆ ನೀನು ನಾನು ಒಂದೇ ಥರ ತೊಗೊಳ್ಳೋಣ ಪ್ರೊಡಕ್ಟ್ ಹ್ಞೂ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡ್ದೆ ಇನ್ನೇನು ಹ್ಞೂ ಚೆಂದ ಇತ್ತು ಹ್ಞೂ ಚೆನ್ನ ಚೆನ್ನಾಗಿತ್ತು ನೀನು ನೀನು ತೊಗೊ ನಾನು ತೊಗೊಳ್ತೀನಿ ಇನ್ನೇನು ಮತ್ತೆ ಹ್ಞೂ ನನ್ನ ಫ್ರೆಂಡ್ಗೂ ಸೆಂಡ್ ಮಾಡ್ದೆ ಅವರೂ ತೊಗೊಳ್ತಾರಂತೆ ಅವರು ತೊಗೊಳ್ತೀನಿ ಅಂದರು ಅದಕ್ಕೆ ನಾನು ನೀನು ಒಂದೇ ಟೈಮು ಬುಕ್ ಮಾಡೋಣ ಮದುವೆ ಇದೆಲ್ಲ ಅದಕ್ಕೆ ಒಂದೇ ಬುಕ್ ಮಾಡೋಣ ಒಂದೇ ಥರದ್ದು ತೊಗೊಳ್ಳೋಣ ಸ್ಯಾರಿ ಎಲ್ಲ ಒಂದೇ ಥರ ತೊಗೊಳ್ಳೋಣ ಫಸ್ಟ್ ಬುಕ್ ಮಾಡೋಣ ಸ್ಯಾರಿ ಬರಲಿ ಮತ್ತೆ ಇನ್ನು ಟೈಮಿರುತ್ತೆ ಅಲ್ವ ಟೈಮ್ ಬಂದಾಗ ಇನ್ನು ಟೈಮಿದೆ ಅಲ್ಲ ಆಗ ಮಲೆ ಮತ್ತೆ ಇನ್ನು ಬೇರೆ ಥರ ಬುಕ್ ಮಾಡೋಣ ಫಸ್ಟ್ ಸ್ಯಾರಿ ತೊಗೊಳ್ಳೋಣ ಅದಕ್ಕೆ ಮ್ಯಾಚಿಂಗು ಓಲೆ ಬೊಟ್ಟು ಬಳೆ ಎಲ್ಲ ತೊಗೊಳ್ಳೋಣ ಹ್ಞೂ ಬಟ್ ಸಕ್ಕತ್ತಾಗಾಯ್ತು ಸೀರೆ ಮ್ಯಾಚಿಂಗು ಎಲ್ಲ ಸೂಪರಾಗಿತ್ತು ಎಷ್ಟು ಚೆನ್ನಾಗಿತ್ತೆಂದ್ರೆ ಅಷ್ಟು ಚೆನ್ನಾಗಿತ್ತು ನನಗಂತೂ ಸಕ್ಕತ್ತ ಇಷ್ಟ ಆಯ್ತು ನಿಂಗು ಬೇಕಾದರೆ ಸೆಂಡ್ ಮಾಡ್ತೀನಿ ನೋಡು ನೀನು ಒನ್ ಟೈಮ್ ಉಟ್ಕೊ ಎಷ್ಟು ಚೆನ್ನಾಗಿತ್ತು ಗೊತ್ತ ಸೂಪರಾಗಿತ್ತು ಇನ್ನು ನನಗಂತು ಸಕ್ಕತ್ತ ಇಷ್ಟ ಆಯ್ತು ನನ್ನ ಯಜಮಾನ್ರಿಗು ಇಷ್ಟ ಆಯ್ತು ನಮ್ಮತ್ತೆ ಮಾವ ಎಲ್ರಿಗೂ ಇಷ್ಟ ಆಯ್ತು ಸಾಕು ತ್ ಓಕೆ ಇನ್ನೇನು ಮತ್ತೆ ಹ್ಞೂ ಸರಿ ಎಂಥ ಸರಿ ನೀನು ಬುಕ್ ಮಾಡು ನಾನು ಬುಕ್ ಮಾಡ್ತೀನಿ